ಹಲೋ ಮೇಡಮ್ ತೆಂಗಿನಕಾಯಿಯ ವ್ಯಾಪರಸ್ತರ ನೀವು ಅಂದರೆ ಮಿಲ್ಲಿನವ್ರಾ ಹಾಂ ನಾವು ತೆಂಗಿನ್ಕಾಯಿ ಎಣ್ಣೆನ ಕೊಳ್ಳಬೇಕಾಗಿತ್ತು ಅಂದರೆ ನಮಗೆ ತೆಂಗಿನ್ಕಾಯಿ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನೀವು ಅದ್ರ ಬಗ್ಗೆ ಸ್ವಲ್ಪ ಏನೇನಕ್ಕೆ ಉಪಯೋಗಿಸ್ತಾರೆ ಅದರಿಂದ ಏನು ಮಾಡ್ಬೋದು ಅಥವಾ ಅಂದರೆ ಇವಾಗ ಬೇರೆ ಎಣ್ಣೆಗಳೆಲ್ಲ ಕಲಬೆರಕೆ ಬಂದಿದೆ ಆ ಥರ ಆಗಿದೆ ನೀವು ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳಿಸ್ಬೋದ ಹೌದು ಹಾಂ ಹಾಂ ಸರಿ

ಹಾಂ

ಹ್ಞೂ ಹಾಂ

ಓಕೆ ಸರಿ ಹಾಗಿದೆ ಅಂದರೆ ನಿಮ್ಮ ಮಿಲ್ಲಿಗೆ ಬಂದರೆ ನಾ ಅಂದರೆ ಅದನ್ನು ನಾವು ಕಣ್ಣಿಂದ ಅಂದರೆ ಎದುರಿಗೆ ನೋಡ್ಬೊದಾ ನೀವು ಹೇಗೆ ಎಣ್ಣೆ ತೆಗಿತೀರ ಯಾವ ರೀತಿ ಅದ್ರ್ನ ಶೇಖರಿಸಿಡ್ತಿರಾ ಹಾಂ

ಹಾಂ ಹಾಂ ಅದನ್ನು ನಾವು ಎಣ್ಣೆ ಅಂದರೆ ನಮ್ಮ ಅಡಿಗೆಗೂ ಉಪ್ಯೋಗಸ್ಬೋದಲ್ಲ ಅಂದರೆ ಡೈರೆಕ್ಟ್ ಆಗಿ ನಾವು ಈ ಕೂದ್ಲಿಗೆ ಹಚ್ಚೋದು ಆ ಎಣ್ಣೆನೆ ನಾವು ಅಡಿಗೆಗು ಬಳಸ್ಬೋದು ಸರಿ ಸರಿ ಆಯಿತು ಸರಿಯ